ಹಲೋ ನಮಸ್ತೇ ಸರ್ ನಾನು ಸನ್ನಿದಿ ಅಂಥೇಳಿ ನೀವು ಒಂದು ವಾರಕ್ಕೂ ಮುಂಚೆ ನಮಗೆ ಬೆಂಗಳೂರ್ನಿಂದ ಮೈಸೂರ್ರನವರೆಗೆ ಸುರಕ್ಷಿತವಾಗಿ ನಿಮ್ಮ ಒಂದು ಕ್ಯಾಬ್ ಇದರಿಂದ ನಮ್ಮನ್ನ ಅಲ್ಲಿಗೆ ತಲುಪ್ಸಿದ್ರಿ ಸೊ ಅದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಸರ್ ನೀವು ಒಂದು ಸಮಯಕ್ಕೆ ನಮ್ಮನ್ನು ತಲುಪ್ಸಿರೋದ್ರಿಂದ ನಮ್ಮ ಎಲ್ಲಾ ಕಾರ್ಯಕ್ರಮಗಳೂ ತುಂಬ ಚೆನ್ನಾಗಾಯ್ತು ಮತ್ತು ನಿಮ್ಮನ್ನು ತುಂಬ ನೆನೆಸ್ಕೊಂಡ್ವಿ ಹಾಗೇ ನಿಮ್ಮ ಒಂದು ನಡವಳ್ಕೆ ಆಗಲಿ ಒಂಬತ್ತು ಗಂಟೆ ರಾತ್ರಿ ಆದರೂ ನಾವು ಸುರಕ್ಷಿತವಾಗಿ ನಮ್ಮ ಒಂದು ಜಾಗಕ್ಕೆ ಬಂದು ತಲುಪಿದೀವಿ ಅಂತಂದರೆ ನಿಮ್ಮ ಒಂದು ನಡವಳಿಕೆ ಆಗಲಿ ನಿಮ್ಮ ಒಂದು ಎಲ್ಲ ನಮಗೆ ಕಂಫರ್ಟ್ ಅಗಿತ್ತು ಹಾಗೂ ಯಾವುದೇ ಥರಾ ತೊಂದರೆ ಆಗಿ ಆಗದೇ ಇರೋ ಕಾರಣ ನಾವು ನಮ್ಮ ಒಂದು ಸಮಯಕ್ಕೆ ಸ್ಥಳಕ್ಕೆ ತಲುಪಿದ್ವಿ ಹಾಗೂ ನಮ್ಮ ಎಲ್ಲಾ ಕಾರ್ಯಕ್ರಮಗಳೂ ತುಂಬ ಚೆನ್ನಾಗಿ ಆಗಿ ಬಂತು ಮತ್ತು ನಾವು ಒಂದು ಒಳ್ಳೆಯ ಸಮಯ ಎಲ್ಲ ಕಳೆದ್ವಿ ಹಾಗೂ ನಿಮ್ಮನ್ನು ತುಂಬ ನೆನೆಸ್ಕೊಂಡ್ವಿ ನಾವು ಇದ್ರ ಕುರಿತಾಗಿ